ದಾವಣಗೆರೆ ಜಿಲ್ಲೆಯಲ್ಲಿ ಲಭ್ಯವಿರುವ ಸ್ಥಳೀಯ ವಸತಿ ಆಯ್ಕೆಗಳು ಎಂದರೆ ಮನೆಗಳು ಅಪಾರ್ಟ್ಮೆಂಟ್ಗಳು ಆಸ್ಟೆಲ್ಗಳು ತುಂಬನೆ ತುಂಬ ವಸತಿ ಆಯ್ಕೆಗಳು ನಮಗೆ ಸಿಗುತ್ತವೆ ಓದು ಓದುಗರಿಗೆ ಹಾಗೆ ಉದ್ಯೋಗಕ್ಕಾಗಿ ವಲಸೆ ಬರುವವರಿಗೆ ಸಾಕಷ್ಟು ವಸತಿ ಆಯ್ಕೆಗಳು ಸಿಗುತ್ತವೆ ನಮ್ಮ ದಾವಣರೆಯಲ್ಲಿ ವಿದ್ಯುತ್ ಸೌಲಬ್ಯವೂ ಕೂಡ ತುಂಬ ಹೆಚ್ಚಾಗಿ ಇದೆ ಅಪಾರ್ಟ್ಮೆಂಟ್ಗಳು ಬಾಡಿಗೆ ಮನೆಗಳು ಕೂಡ ತುಂಬ ಹೆಚ್ಚಾಗಿ ಸಿಗುತ್ತವೆ ಅಪಾರ್ಟ್ಮೆಂಟ್ಗಳಲ್ಲಿ ಬಾಡಿಗೆ ಸುಮಾರು ತಿಂಗಳಿಗೆ ಐದರಿಂದ ಆರು ಸಾವಿರ ಏಳು ಸಾವಿರ ಹತ್ತು ಸಾವಿರವರೆಗೂ ಇರಬಹುದು ಬಾಡಿಗೆ ಮನೆಗಳು ಒಂದುವರೆ ಎರಡು ಸಾವಿರದಿಂದ ಐದು ಆರು ಸಾವಿರದ ಒಳಗೂ ಇರುತ್ತವೆ ಇರ್ತವೆ ಈ ಒಂದು ಬಾಡಿಗೆ ಮನೆಗಳಲ್ಲಿ ಇರುವ ಇರಲು ಬಯಸುವವರು ಆ ಒಂದು ಬಾಡಿಗೆಯನ್ನು ಕೊಟ್ಟು ಆ ಮನೆಗಳಲ್ಲಿ ವಾಸವಿರಬಹುದು ಹಾಗೆ ಹಾಗೆ ಪೀ ಜಿಗಳು ಇರುತ್ತವೆ ಪೀ ಜಿಗಳಲ್ಲು ಕೂಡ ತಿಂಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರಗಟ್ಲೆ ವನ್ನು ತೆಗೆದುಕೊಂಡು ಪೀ ಜಿಯಲ್ಲಿ ನೋಡಿಕೊಳ್ಳುತ್ತಾರೆ ಈ ಒಂದು ವ್ಯವಸ್ಥೆಯು ಕೂಡ ನಮ್ಮ ದಾವಣಗೆರೆಯಲ್ಲಿ ಸಿಗು